ನಾನು ಕಂಪ್ಯೂಟರ್ ಟೀಚರಾಗಿ ವರ್ಕ್ ಮಾಡುವಾಗ ಮಕ್ಕಳಿಗೆ ಕಂಪೂಟರ್ ಹೇಳುವಾಗ ನನಗೆ ಇಷ್ಟ ಆಗಿದ್ದು ಬುಕ್ಕು ಅಂದರೆ ಸ್ಮೈಲ್ ಫೌಂಡೇಶನ್ ಕಡೆಯಿಂದ ನನ್ಗೆ ಒಂದು ಬುಕ್ಕು ಕೊಟ್ಟಿದ್ದರು ಅದು ತುಂಬ ಯೂಸ್ ಆಯಿತು ಮತ್ತು ಅದರಲ್ಲಿ ಮಕ್ಕಳಿಗೆ ಯಾವ ಥರ ನಾವು ಟೀಚ್ ಮಾಡ್ಬೋದು ಯಾವ ಥರ ನಾವು ಅವರತ್ರ ಇಂಟರ್ಯಾಕ್ಷನ್ ಆಗಬೇಕು ಅನ್ನೋದು ತುಂಬ ಚೆನ್ನಾಗೇ ಕೊಟ್ಟಿದ್ದರು ಮತ್ತು ಅದರಲ್ಲಿ ಪ್ರಾಕ್ಟಿಕಲ್ಲಾಗೇ ಸಿಂಬಲ್ಸ್ ಆಗಲಿ ಮತ್ತು ಈಮೇಜಸ್ ಆಗಲಿ ತುಂಬ ಚೆನ್ನಾಗಿ ಇತ್ತು ಮತ್ತು ನಾವು ಸ್ಟೂಡೆಂಟ್ಸ್ಗೆ ಎಕ್ಸ್ಪ್ಲೈನ್ ಮಾಡುವಾಗ ಸ್ಟೂಡೆಂಟ್ಸ್ ನೋಡೋಕ್ಕೂ ಆ ಬುಕ್ ತುಂಬ ಅಟ್ರ್ಯಾಕ್ಟಿವಾಗಿತ್ತು ಮತ್ತು ಒಂದು ದಿನ ನಾವು ತೀರಿ ಹೇಳಾದ್ಮೇಲೆ ಮತ್ತೆ ಪ್ರಾಕ್ಟಿಕಲ್ಲಾಗೆ ಕೊಡುವಾಗಲೂ ಸ್ಟೂಡೆಂಟ್ಸ್ಗೆ ನಾವಿಲ್ಲಿ ಏನು ತೀರಿ ಹೇಳಿದೀವೋ ಅಲ್ಲಿ ಪ್ರಾಕ್ಟಿಕಲ್ಲಾಗಿ ಮಾಡೋಕ್ಕೂ ತುಂಬ ಕಲಿಯೋಕ್ಕು ತುಂಬ ಯೂಸ್ಫುಲ್ ಆಯಿತು ಆ ಬುಕ್ಕಿಂದ ಮತ್ತು ಅದ್ರ ಜೊತೆಗೆ ರೀಟೇಲ್ ಮೇನೇಜ್ಮೆಂಟ್ ಮತ್ತು ಫೈನಾನ್ಸ್ ಲಿಟರ್ಸಿ ಅಂತ ಒಂದು ಬುಕ್ ಕೊಟ್ಟಿದ್ದರು ಅದು ರ್ರೀಟೇಲ್ ಅಂದರೆ ನಮ್ಮ ಸ್ಟೂಡೆಂಟ್ಸು ಒಂದು ಜಾಬ್ಗೆ ಹೋದ್ರೆ ಅಲ್ಲಿ ಯಾವ ಥರ ಬಿಹೇವರ್ ಮಾಡಬೇಕು ಯಾವ ಥರ ಅದರ್ ಎಂಪ್ಲಾಯ್ಸ್ ಹತ್ರ ನಾವು ಎಂಪ್ಲಾಯ್ಸ್ ಹತ್ರ ಅವರು ಯಾವ ಥರ ಇರ್ಬೇಕು ಒಂದು ಎಚ್ ಆರ್ ಹತ್ರ ಯಾವ ಥರ ಇರ್ಬೇಕು ಯಾವ ಥರ ವಿಶ್ ಮಾಡಬೇಕು ಇಂಥ ಕೆರಿಯರ್ ಕೌನ್ಸಿಲಿಂಗ್ ಕ್ಲಾಸ್ ಅಂತನೂ ನಾವು ಸಪ್ರೇಟಾಗೂ ಮಾಡ್ತಿದ್ವಿ ಮತ್ತು ಫೈನಾನ್ಸ್ ಲಿಟರ್ಸಿ ಫೈನಾನ್ಸ್ ಲಿಟರ್ಸಿ ಅಂದರೆ ಇಲ್ಲಿ ಕಲಿತುಕೊಂಡು ಜಾಬ್ಗೆ ಹೋದಾದ ಮೇಲೆ ಅವ್ರಿಗೆ ಒಂದು ಸ್ಯಾಲ್ರಿ ಅಂತ ಸಿಕ್ಕುತ್ತಲ್ಲ ಒಂದು ಸ್ಯಾಲ್ರಿ ಅಂತ ಸಿಕ್ಕಾದ ಮೇಲೆ ಅವ್ರು ಫೈನಾನ್ಸಿಲ್ ಪ್ಲಾನ್ ಯಾವ ಥರ ಮಾಡಬೇಕು ಅಂದರೆ ದುಡ್ಡು ಬಂದ ತಕ್ಷಣ ಖರ್ಚು ಮಾಡಬೇಕಾ ಇಲ್ಲ ಸೇವಿಂಗ್ಸ್ ಯಾವ ಥರ ಮಾಡಬೇಕು ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಸ್ಕೀಮ್ಸ್ ಅಂತಾಗಲಿ ಅಂದರೆ ಯನ್ ಪಿ ಯಸ್ ಅನ್ನೋದಾಗಲಿ ಪೋಸ್ಟಲ್ ಸೇವಿಂಗ್ ಬ್ಯಾಂಕ್ ಸ್ಕೀಮ್ಸ್ ಅಂತಾಗಲಿ ಮತ್ತು ಬ್ಯಾಂಕ್ ಅಕೌಂಟಲ್ಲಿ ಯಫ್ ಡಿ ಬಗ್ಗೆ ಆಗಲಿ ಮತ್ತು ಈಯರ್ ಆದ ಮೇಲೆ ಎಷ್ಟು ಮೆಚುರ್ಟಿ ಆಗಿ ನಮ್ಮ ಕೈಗೆ ಬರುತ್ತೆ ಈ ಸೇವಿಂಗ್ಸ್ ಬಗ್ಗೆ ತುಂಬ ಕಂಟೆಂಟ್ ತುಂಬ ಚೆನ್ನಾಗಿತ್ತು ಇದರಿಂದ ಮಕ್ಳು ಕಲಿತ್ಕೊಂಡು ಅವ್ರ ಮನೆಯಲ್ಲಿ ಇರೋ ಫೈನಾನ್ಸಿಲ್ ಫ್ರಾಬ್ಲಮ್ಸ್ನೂ ತುಂಬ ಕ್ಲಿಯರ್ ಮಾಡಿಕೊಂಡು ಅವ್ರ ಸೇವಿಂಗ್ಸ್ಗಾಗಿ ಅವ್ರು ಮುಂದಕ್ಕೆ ಯಾವ ಥರ ಎಕನಾಮಿಕಲ್ಲಾಗಿ ಗ್ರೋ ಆಗಬೇಕು ಅನ್ನೋದು ತುಂಬ ಕಲಿತ್ಕೊಂಡ್ರು ನಮ್ಮತ್ರ ಸ್ಟೂಡೆಂಟ್ಸು ಈ ಬುಕ್ಸು ಅನ್ನು ನನಗೆ ಲೈಫಲ್ಲಿ ಫಸ್ಟ್ ಟೈಮ್ ನಾವು ತುಂಬ ಇಂಟರ್ಯಾಕ್ಷನಾಗಿ ಆಗಿ ಸ್ಟೂಡೆಂಟ್ಸ್ಗೆ ಹೇಳೋಕ್ಕೂ ಇಷ್ಟ ಆಯಿತು ಮತ್ತು ಸ್ಟೂಡೆಂಟ್ಸ್ ಕಲ್ಯೋದಕ್ಕೂ ತುಂಬ ಇಷ್ಟಪಟ್ಟರು ಮತ್ತು ಈ ಥರ ಬುಕ್ಸು ನಾವು ಬೇರೆ ಬೇರೆ ಸೆಂಟರ್ಗೆಲ್ಲಗೂ ರ್ರೆಫರ್ ಮಾಡಿ ಅವ್ರಿಗೆ ಸ್ಟೂಡೆಂಟ್ಸ್ಗೆ ಹೇಳಿ ಅಂತ ಹೇಳ್ಕೊಟ್ಟು ತುಂಬ ಸೆಂಟರ್ಸ್ಗೆ ನಮ್ಮ ಸೆಂಟರೆ ಅಂತಲ್ಲ ನಮ್ಮ ಏರಿಯಾದಲ್ಲಿರೋ ಅತ್ ನಿಯರ್ ಬೈ ಸೆಂಟರ್ಸ್ಗೆಲ್ಲ ಸುತ್ತಮುತ್ತ ಸೆಂಟರ್ಸ್ಗೆಲ್ಲ ನಾವು ಹೇಳ್ಕೊಟ್ಟು ಅವರು ನಮಗೆ ತುಂಬ ಅಪ್ರಿಷೇಷನ್ ಮಾಡಿದ್ರು ಇದರಿಂದ ಈ ಬುಕ್ಕುಗಳಿಂದ ತುಂಬ ಇಷ್ಟ ಆಯಿತು ಮತ್ತು ಕಂಪ್ಯೂಟರ್ ಕಲಿತ್ಕೊಂಡು ಮತ್ತು ಸ್ಟೂಡೆಂಟ್ಸ್ಗೂ ನಾವು ಬುಕ್ಸು ಹ್ಯಾಂಡ್ ಓವರ್ ಮಾಡಿದ್ವಿ ಇದರಿಂದ ನಮ್ಮ ಹಳೇ ಸ್ಟೂಡೆಂಟ್ಸ್ ಅವ್ರ್ಗೆ ಏನಾದರೂ ಡೌಟ್ ಬಂದ್ರೂ ಇಮ್ಮಿಡಿಯೇಟ್ಲಿ ನೋಡಿಕೊಂಡು ಅವರೂ ಅಲ್ಲೇ ಫ್ರಾಬ್ಲಮ್ ಸಾಲ್ವ್ ಮಾಡಿಕೊಂಡು ಅಡ್ವಾನ್ಸ್ ಎಕ್ಸೆಲ್ ಅಂತಾಗಲಿ ವರ್ಡ್ ಆಗಲಿ ಪವರ್ಪಾಂಯ್ಟ್ ಆಗಲಿ ಇದೆಲ್ಲ ಸ್ಯಾಲ್ರಿಸ್ ಬಗ್ಗೆ ಡಿಸ್ಕಸ್ ಮಾಡೋ ಅಂಥದ್ದು ಅಂದರೆ ಆ ಎಕ್ಸೆಲ್ನಲ್ಲಿ ಸ್ಯಾಲ್ರಿ ಯಾವ ಥರ ಕ್ರಿಯೇಟ್ ಮಾಡಬೇಕು ಪ್ರೆಸೆಂಟ್ ಒಬ್ಸೆಂಟ್ ಶೀಟ್ ಅಂತಾಗಲಿ ಮತ್ತು ಬ್ಯಾಲೆನ್ಸ್ ಶೀಟ್ ಅಂತ ಮಾಡೋ ಅಂಥದ್ದು ಈ ಥರ ಎಕ್ಸೆಲ್ನಲ್ಲಿ ನಾವು ತುಂಬ ಎಕ್ಸ್ಪ್ಲೈನ್ ಮಾಡಿದ್ವಿ ಮತ್ತು ವರ್ಡಲ್ಲಿ ಒಂದು ರೆಂಟಲ್ ಅಗ್ರಿಮೆಂಟ್ ಯಾವ ಥರ ಮಾಡಬೇಕು ಮತ್ತು ಒಂದು ರೆಂಟಲ್ ಅಗ್ರಿಮೆಂಟ್ ಕಲಿತ್ಕೊಂಡ್ರೆ ಮಕ್ಕಳು ಒಂದು ತಿಂಗಳಲ್ಲಿ ಎಷ್ಟು ದುಡೀಬೋದು ಅನ್ನೋದನ್ನು ನಾವು ಅವ್ರಿಗೆ ಒಂದು ಮೋಟಿವೇಷ್ನಲ್ ಕ್ಲಾಸ್ ಕೊಡೋ ಥರ ಇತ್ತು ಪಿ ಪಿ ಟಿ ಕಲಿತ್ಕೊಂಡಾದ್ಮೇಲೆ ಒಂದು ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಯಾವ ಥರ ಅವರು ಒಂದು ಪ್ರೆಸೆಂಟೇಷನ್ ಅವ್ರ ಪ್ರಾಜೆಕ್ಟ್ ಬಗ್ಗೆ ಯಾವ ಥರ ಪ್ರೆಸೆಂಟೇಷನ್ ಮಾಡಿ ಅದರ್ ಕ್ಲೈಂಟ್ಸ್ನ್ನ ಯಾವ ಥರ ಕನ್ವಿನ್ಸ್ ಮಾಡಬೇಕು ಅನ್ನೋದನ್ನೂ ಅವ್ರು ಕಲಿತ್ಕೊಂಡ್ರು ಈ ಬುಕ್ಕು ನನಗೆ ತುಂಬ ಇಷ್ಟ ಆಯಿತು